ಪುರೋಹಿತ್ರು ಅಲ್ಲವಾ ಪುರೋಹಿತರೇ ನಮಸ್ಕಾರ ನನ್ನ ಮಗಳದು ನೆಕ್ಸ್ಟ್ ತಿಂಗ್ಳು ಮದುವೆ ಇತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ನೀವು ಫ್ರೀ ಇದ್ದೀರಲ್ಲವಾ ಪುರೋಹಿತ್ರೇ

ಮದುವೆ ಫಂಕ್ಷನ್ಸು ಫ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಅದನ್ನು ಯಾ ನಮ್ಮ ಕರ್ನಾಟಕ ಶೈಲಿಲ್ಲಿ ಮಾಡಿಸ್ಬೇಕಿತ್ತು ಅದಕ್ಕೆ ನಿಮ್ಗೆ ಹೇಳುದ್ರು ಅದಕ್ಕೆ ನಾ ನಿಮ್ಗೆ ಕಾಲ್ ಮಾಡಿದೆ ಯಾವ್ಯಾವ ಶಾಸ್ತ್ರ ಮಾಡ್ತೀರಾ ನೀವು ಅಂದರೆ ಕರ್ನಾಟಕ ಸಂಪ್ರದಾಯದ ಪ್ರಕಾರ ಅರ್ಶಿನದ ಶಾಸ್ತ್ರ ಆಮೇಲೆ ಗೌರಿ ಶಾಸ್ತ್ರ ಅದೆಲ್ಲ ಮಾಡಿಸ್ತೀರಲ್ವಾ ನೀವೇ ಹಾಂ ಮತ್ತು ಅವು ಹಾಂ ಹಾಂ

ಒಹ್ ಫಸ್ಟು ಚಪ್ರದ ಶಾಸ್ತ್ರ ಆದಮೇಲೆ ಯಾವ್ಯಾವ ಶಾಸ್ತ್ರ ಎಲ್ಲ ಬರುತ್ತೆ ಪುರೋಹಿತರೇ

ಒಹ್ ಬಳೆ ಶಾಸ್ತ್ರ ಚೌಲ್ಟ್ರೀಲಿ ಮಾಡ್ತೀರಾ ಮನೆಯಲ್ಲೇ ಮಾಡ್ತೀರಾ

ಹಾಂ ಸರಿ ಪುರೋಹಿತರೇ ನಿಮ್ಗೆ ಯಾವ್ದು ಯಾವ್ದು ನನಗೆ ನಿಮ್ದು ಇದು ಕಳಿಸ್ತೀರಾ ನಂಗೆ ಯಾವ್ದು ಯಾವ್ದು ಏನೇನು ಸಾಮಾನು ಬೇಕು ಅಂತ ಲಿಸ್ಟ್ ಎಲ್ಲನೂ ಕಳಿಸ್ಕೊಡ್ತೀರಾ ನನಗೆ ಹಾಂ ಸರಿ ನನ್ಗೆ ಸಿಕ್ತೀರಾ ಅಲ್ಲವಾ ಹಂಗಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು

ಅದೇ ನಂಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮಗೆ ಕನ್ಫರ್ಮ್ ಮಾಡೋದಾ ಅಂತಲೇ ಮಾಡಿದೆ

ಕಳಿಸ್ಕೊ ಹಾಂ ಕಳ್ಸ್ಕೊಡಿ ಪುರೋಹಿತ ತ್ಯಾಂಕ್ ಯು